ಹಲೋ ಹಲೋ ಹಾಂ ಇದೇ ನಂಬರಿಂದ ಕ್ಯಾಬ್ ಬುಕ್ ಮಾಡಿದ್ದೆ ನಾನು ಹಾಂ ಹೌದು ಹಾಂ ಹೌದು ಅದೇ ಪ್ಲೇಸಿಗೆ ಹಾಂ ಹೌದು ಆಲ್ರೆಡಿ ನಲವತ್ತೈದು ನಿಮಿಷ ಆಯಿತು ಇನ್ನು ಕ್ಯಾಬ್ ಬಂದಿಲ್ಲ ಹೌದು ಎಮರ್ಜೆನ್ಸಿಗೆ ಬುಕ್ ಮಾಡಿದ್ದೆ ನಾನು ಹೌದು ಅಷ್ಟು ಒಂದು ಟೈಮಿಗೆ ಒಂದು ಕ್ಯಾಬ್ ಕಳಿಸ್ಬೇಕಂತ ಗೊತ್ತಿಲ್ಲವಾ ಸರ್ ನಿಮಗೆ ಎಮರ್ಜೆನ್ಸಿಯಿಂದ ನಾವೆಲ್ಲ ಕ್ಯಾಬ್ ಬುಕ್ ಮಾಡಿರ್ತೀವಿ ನೀವು ಕ್ಯಾಬೇ ಕಳಿಸಿಲ್ಲ ಅಂದರೆ ಆಲ್ರೆಡಿ ನಾನು ನಿಂತ ಜಾಗದಲ್ಲೇ ನಲವತ್ತೈದು ನಿಮಿಷ ಆಯಿತು ಏನೋ ವರ್ಕಿಗೆ ಹೋಗಬೇಕು ಅಂತ ಕ ಕ್ಯಾಬ್ ಬುಕ್ ಮಾಡಿದ್ದೆ ಹೌದು ಅಲ್ಲ ಸ್ವಾರಿ ಹೇಳಿದರೆ ವರ್ಕ್ ನಮ್ಮ ವರ್ಕ್ ಹೋಗಿದ್ದು ಬರಲ್ಲ ಅಲ್ಲ ಸರ್ ಹೌದು ಹೌದು ಇವಾಗ ವಿದಿನ್ ಟೆನ್ ಮಿನಿಟ್ಸಲ್ಲಿ ನನ್ನ ನಾನು ಹೇಳಿರೋ ಪ್ಲೇಸಿಗೆ ಕ್ಯಾಬ್ ಬರ್ಬೋದಾ ಓಕೆ ಹಾಂ ಸರ್ ಹಾಂ ಇನ್ಮೇಲೆ ಹೀಗೆ ಮಾಡಬೇಡಿ ಹೌದು ಯಾವುದೋ ಒಂದು ಎಮರ್ಜೆನ್ಸಿಯಿಂದ ನಾವು ಕ್ಯಾಬ್ ಬುಕ್ ಮಾಡಿರ್ತೀವಲ್ವಾ

ಅದೇ ಹೌದು ಸರಿ ಸರಿ ಅದೇ ಸ್ಪಾಟಿಗೆ ಕಳಿಸಿ ಆದರೆ ಆದಷ್ಟು ಬೇಗ ಬರಲಿ ಕ್ಯಾಬ್ ಹೌದು ಸರಿ

ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು